ನಾನು ನನ್ನ ಬದುಕಿನಲ್ಲಿ ಕಲಿತಂಥ ಅತ್ಯಂತ ಪ್ರಮುಖ ಪಾಠ ಯಾವುದು ಅಂದರೆ ಈಗ ನಮ್ಮ ಯಾವುದೇ ನಮಗೆ ಹತ್ತಿರವಾದಂತಹ ಅಥವಾ ನಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಾದವರಿಗೆ ಆಗಲಿ ನಾವು ಅವರನ್ನು ತುಂಬ ಪ್ರೀತಿಸುತ್ತಿರ್ತೇವೆ ಆದರೆ ಅವರಿಗೆ ಅವರ ಮಾತುಗಳು ಆಗಲಿ ಅವರು ಏನಾದರೂ ನಮಗೆ ಹೇಳಿದರೆ ನಾವು ಅದನ್ನು ಮಾಡುವುದಿಲ್ಲ ಅವರ ಮಾತನ್ನು ನಿರ್ಲಕ್ಷ ಮಾಡುತ್ತೇವೆ ನಾವು ಅವರನ್ನು ಪ್ರೀತಿಸುತ್ತೇವೆ ಆದರೂ ಕೂಡ ಅವರು ಹೇಳುವ ಮಾತು ನಾವು ಕೇಳುವುದಿಲ್ಲ ಅಂತಹ ಸಮಯದಲ್ಲಿ ಮತ್ತು ಅವರು ಯಾವುದಾದರೂ ಒಂದು ವಿಷಯವನ್ನು ಹೇಳಿದಾಗ ನಾವು ಕೇಳುವುದಿಲ್ಲ ಮತ್ತು ಅವರಿಗೆ ನಾವು ಸರಿಯಾದ ಬೆಲೆ ಕೊಡುವುದಿಲ್ಲ ಆಗ ಅವರು ನಮ್ಮ ಜೊತೆ ಇಲ್ಲ ಎಂದು ಗೊತ್ತಾದಾಗ ನಾವು ಅವರು ಹೇಳಿದ ಮಾತು ಕೇಳಬೇಕಿತ್ತು ನಾವು ಅವರು ನಮ್ಮ ಜೀವನದಲ್ಲಿ ಇ ಇದ್ದಾಗ ನಾವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು ಮತ್ತು ಅವರ ಬೆಲೆ ನಾವು ಅವಾಗ ತಿಳಿದುಕೊಳ್ಳಬೇಕಿತ್ತು ಅಂತ ನನಗೆ ಗೊತ್ತಾಗುತ್ತದೆ ಏಕೆಂದರೆ ಅವರನ್ನು ಕಳೆದುಕೊಂಡ ಮೇಲೆ ನಮಗೆ ಅವರ ಬೆಲೆ ಗೊತ್ತಾಗೋದು ಅದಕ್ಕಾಗಿ ನಾನು ಈ ತರಹದ ಒಂದು ದೊಡ್ಡ ನನ್ನ ಬರ್ಕಿನಲ್ಲಿ ಒಂದು ಪಾಠ ಕಲಿತಿದ್ದೇನೆ ಮತ್ತು ಇದೇ ರೀತಿ ಇನ್ನೂ ತುಂಬ ನನ್ನ ಬದುಕಿನಲ್ಲಿ ಪಾಠಗಳನ್ನು ಕಲಿತಿದ್ದೇನೆ ಇದು ಒಂದು ಪ್ರಮುಖವಾದುದ್ದ ಪಾಠ ನಾನು ನಿಮಗೆ ಈಗ ಹೇಳಿದ್ದು ಅದಕ್ಕಾಗಿ ಯಾ ನಿಮ್ಮ ಜೀವನದಲ್ಲಿ ಯಾರು ಇರುತ್ತಾರೋ ಅಂತಹ ಸಮಯದಲ್ಲಿ ಅವರಿಗೆ ನೀವು ಒಳ್ಳೆ ಪ್ರಾಮುಖ್ಯತೆ ಒಳ್ಳೆ ಸಮಯ ಮತ್ತು ಅವ್ರಿಗೆ ಒಳ್ಳೆ ಬೆಲೆ ಕೊಟ್ಟಿದ್ದರೆ ನೀವು ಯಾವುದೇ ರೀತಿಯಂತಹ ಪಶ್ಚಾತ್ತಾಪ ಪಡುವ ರೀತಿ ಆಗೋದಿಲ್ಲ